ಅಲೋ ಡಾಕ್ಟರ್ ಸರಸ್ವತಿ ಅವರ ಮಾತಾಡ್ತಿರೋದು ಮೇಡಮ್ ನನ್ನ ಹೆಸರು ಶೋಭಾ ಅಂತ ಹೇಳಿ ನಾನು ಶ್ರೀರಂಗಪಟ್ಣದಿಂದ ಮಾತಾಡ್ತಿರೋದು ನನಗೆ ಯಾಕೋ ನಿನ್ನೆಯಿಂದ ಸ್ವಲ್ಪ ಹೊಟ್ಟೆ ನೋವು ಮೇಡಮ್ ಪದೇ ಪದೇ ಅವಾಗ ಅವಾಗ ಬರ್ತಾಯಿರುತ್ತೆ ಊಟ ನಾರ್ಮಲ್ಲಾಗೇ ಇಲ್ಲ ಮೇಡಮ್ ಹಾಗೇನಿಲ್ಲ ಸುಮ್ಮನೆ ವಾರಕ್ಕೆ ಒಂದು ಸಲ ಹದಿನೈದು ದಿನಕ್ಕೆ ಒಂದು ಸಲ ಈ ರೀತಿ ಹೊಟ್ಟೆ ನೋವು ಬರ್ತಾಯಿದೆ ಹ್ಞೂ ಮೇಡಮ್ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ಮೇಡಮ್ ಹಿಂಗೆ ಒಂದು ಸರಸ್ವತಿ ಕ್ಲಿನಿಕ್ ಅಂತ ಅಲ್ಲಿ ಇದೆ ಅಲ್ಲಿ ಹೋಗಿ ಅಂತ ಹೇಳಿದ್ರು ಹಾಗಾಗಿ ಹಿಂಗ್ ಫೋನ್ ನಂಬರ್ ಕೊಟ್ಟರು ಬರಕ್ಕೆ ಆಗಲಿಲ್ಲ ಮೇಡಮ್ ವಿಪರೀತ ಹೊಟ್ಟೆ ನೋವು ಇತ್ತಲ್ವ ಅದಕ್ಕೆ ಫೋನಲ್ಲೇ ಏನಾದರು ಕೇಳೋಣ ಅಂತ ಮಾಡಿದೆ ಹಾಂ ಮೇಡಮ್ ಸರಿ ಮೇಡಮ್ ಸರಿ ಮೇಡಮ್ ಸರಿ ಮೇಡಮ್ ಆಯಿತು ಆಯಿತು ಮೇಡಮ್ ಸರಿ ಮೇಡಮ್ ಆಯಿತು ಅದೇ ಹೊಟ್ಟೆ ಎಲ್ಲ ಊದ್ಕೊಂಡಂಗೆ ಆಗುತ್ತೆ ಮೇಡಮ್ ಉಬ್ಬರ್ಸ್ಕೊಂಡಂಗೆ ಮತ್ತು ತೇಗು ಮತ್ತು ವಿಪರೀತ ಹುಳಿ ತೇಗು ಮೇಡಮ್ ಒಂದು ಹೆಜ್ಜೆ ಇಟ್ರು ವಿಪರೀತ ಹೊಟ್ಟೆ ನೋವು ಅಂತ ಅನ್ನಿಸ್ತಿದೆ ಹ್ಞೂ ಮೇಡಮ್ ತೊಗೊಂಡಿದ್ದೀನಿ ನಿನ್ನೆ ನಿನ್ನೆ ತೊಗೊಂಡಿದೀನಿ ಮೇಡಮ್ ಊಟಕ್ಕೆ ಮುಂಚೆ ಮೇಡಮ್ ನಾನು ನಾಲ್ಕೂವರೆ ಲೀಟ್ರು ನೀರು ಕುಡೀತೀನಿ ಮೇಡಮ್ ಇಲ್ಲ ಮೇಡಮ್ ಡೈಲಿ ನಾಲ್ಕೂವರೆ ಲೀಟ್ರು ಅಳ್ತೇದೇ ಇಟ್ಟುಕೊಂಡು ಫುಲ್ ನೀರು ಕುಡಿತಾಯಿದ್ದೀನಿ ಮೇಡಮ್ ಇಲ್ಲ ಮೇಡಮ್ ನಾವು ಬ್ರಾಹ್ಮಣ್ರು ವೆಜಿಟೇರಿಯನ್ನು ಮೇಡಮ್ ಪ್ಯೂರ್ ವೆಜಿಟೇರಿಯನ್ನು ಮೇಡಮ್ ನಾವು ಇಲ್ಲ ಮೇಡಮ್ ನಮ್ಮ ಮನೆ ನಮ್ಮ ಯಾಜ್ಮಾನ್ರಿಗ್ ಚಪಾತಿ ಕಂಡ್ರೆ ಆಗೋಲ್ಲ ಹಾಗಾಗಿ ನಾವು ಹದಿನೈದು ದಿನಕ್ಕೆ ಒಂದು ಸಲಾನು ಚಪಾತಿ ಮಾಡೋಲ್ಲ ಮೇಡಮ್ ಹೌದು ಮೇಡಮ್

ಶಾಪ್ಗೆ ಎಷ್ಟೊತ್ತಿಗೆ ಬರೋದು ಮೇಡಮ್ ನೀವು ಮ್ಯಾಮ್ ನಿಮ್ಮ ಶಾಪ್ಗೆ ಎಷ್ಟೊತ್ತಿಗೆ ಬರೋದು ಮೇಡಮ್ ತುಂಬ ರಶ್ ಇರುತ್ತಾ ಮೇಡಮ್ ನೀವು ಹೇಳದು ಏನೂ ಸರಿಯಾಗಿ ಅರ್ಥನೆ ಆಗ್ತಿಲ್ಲ ನಿಧಾನಕ್ಕೆ ಹೇಳಿ ಮೇಡಮ್ ಆಯ್ತು ತ್ಯಾಂಕ್ ಯು ಮೇಡಮ್